ನಾನು ಇವಾಗ ಟೀ ಮಾಡ್ತೀನಿ ಟೀ ಮಾಡ್ಬೇಕಾರೆ ಫಸ್ಟು ನೀರು ಹಾಕೋ ನೀರು ಹಾಕೋ ಬಿಟ್ಟು ಹಾಲು ನೀರು ಮತ್ತು ಟೀ ಸೊಪ್ಪು ಹಾಕ್ಕತ್ತೀನಿ ಅದಕ್ಕೆ ಸ್ವಲ್ಪ ಶುಂಠಿ ಜಜ್ಜಿ ಹಾಕ್ತೀನಿ ಶುಂಠಿ ಜಜ್ಜಿ ಶುಂಠಿ ಜಜ್ಜಿ ಬೇಯಕ್ಕೆ ಹಾಕ್ತೀವಿ ಬೇಯಕ್ಕೆ ಹಾಕ್ ತಕ್ಷ್ಣ ಅದು ಬೆಂದ್ ತಕ್ಷ್ಣ ಶುಂಠಿ ಶುಂಠಿ ಟೀ ಥರ ವಾಸನೆ ಬರುತ್ತೆ ನೆಕ್ಸ್ಟು ಕೇಸರಿ ಬಾತ್ ಮಾಡಿದಾಗ ಕೇಸರಿ ಬಾತಿಗೆ ಗೋಡಂಬಿ ದ್ರಾಕ್ಷಿ ಮತ್ತು ಕೇಸರಿ ಪುಡಿ ಮತ್ತು ರವೆ ಅವೆಲ್ಲ ಫಸ್ಟು ರವೇನ ಹುರ್ಕೊಂಡ್ ಇಟ್ಕೋತೀನಿ ಫಸ್ಟು ರವೇನ ಹುರ್ಕೊಂಡ್ ಇಟ್ಕೋತೀನಿ ಅವಾಗ ಅದು ಹುರ್ದ ತಕ್ಷ್ಣ ಅದೊಂದ್ ಸ್ವಲ್ಪ ಕೆಂಪಗಾಗುತ್ತೆ ಕೆಂಪಗಾದ ತಕ್ಷ್ಣ ಅದನ್ನು ಬೇರೆ ತಟ್ಟೆಗೆ ಹಾಕ್ಬುಟ್ಟಿ ಬಾಂಡ್ಲಿಲ್ಲಿ ಒಗ್ಗರ್ಣೆ ಹಾಕ್ತೀವಿ ಫಸ್ಟು ಅದಕ್ಕೆ ತುಪ್ಪ ಹಾಕ್ತೀವಿ ನಾವು ಬೆಣ್ಣೆಲ್ಲಿ ಕಾಯ್ಸಿರೋ ತುಪ್ಪನೇ ಹಾಕೋದು ಅದು ಮರ್ಳು ಮರಳಾಗಿರುತ್ತೆ ಬೆಣ್ಣೇದು ಇರೋ ತುಪ್ಪ ನೆಕ್ಸ್ಟು ದೋ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿತೀವಿ ಹುರ್ದ್ಬುಟ್ಟಿ ಕೇಸರಿ ಕೇಸರಿ ಪುಡಿ ಹಾಕ್ತೆ ರವೆ ಹಾಕ್ಬುಟ್ಟಿ ಕೇಸರಿ ಪುಡಿ ಹಾಕ್ತೀವಿ ನೆಕ್ಸ್ಟು ಅದ್ರಲ್ಲಿ ಚಿತ್ರಾನ್ನ ಮಾಡ್ಕೋತೀವಿ ಚಿತ್ರಾನ್ನ ಮಾಡಿದಾಗ ಈ ಫಸ್ಟು ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೋತೀವಿ ಫಸ್ಟ್ ಎಣ್ಣೆ ಹಾಕ್ಕೊಂಡಿ ಸಾಸಿವೆ ಹಾಕ್ಕೊಂಡಿ ಹಶಿಮೆಣ್ಶಿಕಾಯ್ ಹಾಕ್ಬುಟ್ಟಿ ಹಶಿಮೆಣ್ಶಿಕಾಯ್ ಹಾಕ್ಬುಟ್ಟಿ ನೆಕ್ಸ್ಟು ಹಶಿಮೆಣ್ಶಿಕಾಯ್ ಹಾಕಿ ಉ ಚೆನ್ನಾಗಿ ಹುರಿತೀವಿ ನೆಕ್ಸ್ಟು ಕಡಲೆ ಬೇಳೆ ಕಡ್ಲೆಕಾಯಿ ಬೀಜ ಹಾಕ್ಕೋತೀವಿ ಹಾಕ್ಕಂಡ್ ಈರುಳ್ಳಿ ಹಾಕ್ಕಂಡಿ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಟೊಮೊಟೊ ಹಾಕ್ತೀವಿ ಟೊಮೊಟೊ ಹಾಕ್ ತಕ್ಷ್ಣ ಫ್ರೈನ್ನ ಚೆನ್ನಾಗಿ ಫ್ರೈ ಆಗಬೇಕು ಅದು ಕೆಂಪುಕ್ಕೆ ಕೆಂಪುಗಿರಬೇಕು ಚೆನ್ನಾಗಿ ಫ್ರೈ ಆದ ತಕ್ಷ್ಣ ಅದು ನಾವು ಬೆ ಅನ್ನ ಕೂಗಿಸಿರ್ತೀವಲ್ವ ಆ ಅನ್ನನ ನಾವು ಚಿತ್ರಾನ್ನಕ್ಕೆ ಹಾಕ್ಕೊಂಡಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ದ ತಕ್ಷ್ಣ ಅದು ಚಿತ್ರಾನ್ನ ಆಗುತ್ತೆ ನೆಕ್ಸ್ಟು ನಾವು ಪುಳಿಯೋಗರೆ ಮಾಡ್ತೀವಿ ಪುಳಿಯೋಗರೆಗೆ ಎಣ್ಣೆ ಸಾಸಿವೆ ಒ ಒಣ ಮೆಣ್ಸಿಕಾಯ್ ಹಾಕ್ತೀವಿ ಒಣ ಮೆಣ್ಸಿಕಾಯಿ ಬೆಳ್ಳುಳ್ಳಿ ಕಡಲೆ ಕಡಲೆಬೇಳೆ